ಹೌದು ಈಗ ಮೊಬೈಲ್ ಪರದೆ ಸಮಯ ಆದ ಕಾರಣ ಮಕ್ಕಳು ಆಟವಾಡುತ್ತಿಲ್ಲ ಅದು ನಾನು ಒಪ್ಪುತ್ತೇನೆ ಏಕೆಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿರುವಾಗ ಈ ಟೆಕ್ನಾಲಜಿ ಎಲ್ಲ ಬಂದಿರಲಿಲ್ಲ ಸೊ ನಾವೆಲ್ಲ ಹೊರಗೆ ಹೋಗಿ ಆಟ ಆಡ್ತಿದ್ದೇವೆ ಆಗ ಅಷ್ಟು ಧೈರ್ಯ ಇರ್ತಿತ್ತು ಈಗಿನ ಮಕ್ಕಳಿಗೆ ಮೊಬೈಲ್ ನೋಡಿ ನೋಡಿ ಹೊರಗಿನ ಪ್ರಪಂಚ ಅಷ್ಟು ಗೊತ್ತಿರುವುದಿಲ್ಲ ಸೊ ಈಗಿನ ಪೇರೆಂಟ್ಸ್ ಮಕ್ಕಳನ್ನು ಎಲ್ಲರೊಂದಿಗೆ ಮಿಂಗಲ್ ಆಗಲಿಕ್ಕೆ ಬಿಡಬೇಕು ಮನೆಯಲ್ಲೇ ಕೂತ್ಕೊಂಡು ಇರ್ಬಾರ್ದು ಮಕ್ಕಳು ಖಾಲಿ ಮೊಬೈಲ್ ನೋಡ್ಕೊಂಡು ಸ್ವಲ್ಪ ಹೊರಗೆ ಹೋಗಿ ಮಕ್ಕಳೊಂದಿಗೆ ಆಟ ಆಡಬೇಕು ಆಗ ಸ್ವಲ್ಪ ಮೈಂಡ್ ರಿಲೀಫ್ ಆಗ್ತದೆ ಸ್ಕೂಲಿಂದ ಬಂದು ಒಂದು ಹಾಫ್ ಆನ್ ಆರ್ ಆದರೂ ಆಟಾಡಲಿಕ್ಕೆ ಬಿಡಬೇಕು ಆಗ ಅವರಿಗೆ ಸ್ವಲ್ಪ ಎಲ್ಲರೊಂದಿಗೆ ಮಿಂಗಲ್ ಆಗಲಿಕ್ಕೆ ಮತ್ತು ಸ್ವಲ್ಪ ಮೈಂಡ್ ರಿಲೀಫ್ ಆಗ್ತದೆ